ಹೌದು ನನಗೆ ನೃತ್ಯ ಅಂದರೆ ಮತ್ತು ಹಾಡುಗಳನ್ನು ಹೇಳುವುದಂದರೂ ತುಂಬ ಇಷ್ಟ ಆದ ಕಾರಣ ನನ್ನ ಒಂದು ಪ್ರತಿಭೆಯನ್ನು ನಾನು ಜಗತ್ತಿಗೆ ತೋರಿಸಬೇಕೆನ್ನುವ ಸಲುವಾಗಿ ಈ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾನು ಈ ಒಂದು ನೃತ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಚಿತ್ರೀಕರಿಸುತ್ತಿದ್ದೇನೆ